ಹೊಲ ಗದ್ದೆಗಳಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಗಳನ್ನು ಮಾಡುತ್ತೇವೆ ಈ ರೀತಿ ಮಾಡುವುದರಿಂದ ನಾವು ಕೃಷಿಯನ್ನೇ ಅವಲಂಬಿಸಿದರಿಂದ ಕರ್ನಾಟಕದಲ್ಲಿ ಶೇಕಡಾ ಸುಮಾರರಷ್ಟು ಅರುವತ್ತಕ್ಕೂ ಹೆಚ್ಚು ಕೃಷಿಯನ್ನೇ ಅವಲಂಬಿಸಿದರಿಂದ ಅನೇಕ ಜನರು ಹೊಲ ಗದ್ದೆಗಳಲ್ಲಿ ದನ ಕರುಗಳನ್ನು ಮೇಯಿಸಿಕೊಂಡು ಕೃಷಿ ಕೆಲಸಗಳನ್ನು ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅಲ್ಲೇ ದುಡಿಯುತ್ತಾರೆ ಈ ರೀತಿ ದುಡಿಯುವುದರಿಂದ ಕೃಷಿ ಕೆಲಸವೂ ಪೂರ್ಣಗೊಳ್ಳುತ್ತದೆ ಮನುಷ್ಯನ ದೇಹಕ್ಕೆ ಆರೋಗ್ಯವೂ ಸಿಗುತ್ತದೆ ಮನುಷ್ಯನ ದೇಹಕ್ಕೆ ಯಾವ ರೀತಿ ಆರೋಗ್ಯ ಸಿಗುತ್ತದೆ ಎಂದರೆ ಬಿಸಿಲನ್ನು ಪಡೆಯುತ್ತಾನೆ ಮನುಷ್ಯ ವಿಟಮಿನ್ ವಿಟಮಿನ್ಗಳು ಸಿಗುತ್ತವೆ ಮನುಷ್ಯ ಶ್ರಮ ಪಟ್ಟು ಕೆಲಸ ಮಾಡುವುದ್ರಿಂದ ತನ್ನ ದೇಹಕ್ಕೆ ವ್ಯಾಯಾಮ ಆಗುತ್ತದೆ ಬೆವರು ಸುರಿಸುತ್ತಾನೆ ತನ್ನ ದೇಹ ಆರೋಗ್ಯವಾಗಿ ಇಟ್ಟುಕೊಳ್ಳುತ್ತಾನೆ ಈ ರೀತಿ ಹೊಲ ಗದ್ದೆಗಳಲ್ಲಿ ಅನೇಕ ಕೆಲಸಗಳನ್ನು ಶ್ರಮಪಟ್ಟು ಮಾಡುವುದರಿಂದ ಕೃಷಿ ಕೆಲಸಗಳನ್ನು ಮಾಡೋದರಿಂದ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತಲೇ ಏಳ್ಬೌದು ಈಗ ಈಗ ಬೆಳಗ್ಗೆ ಎದ್ದು ದನ ಕರುಗಳನ್ನು ಕಟ್ಟಿ ಹೊಲ ಗದ್ದೆಗಳಿಗೆ ಗೊಬ್ಬರವನ್ನು ಇಟ್ಟು ಹೊರಗಡೆಗೆ ಹೋಗಿ ದನ ಕರುಗಳನ್ನು ಕಟ್ಟಿ ಮೇವನ್ನು ಕೊಯ್ದು ಹಾಕಿ ಹೊಲ ಗದ್ದೆಗಳಲ್ಲಿ ಕೆಲಸವನ್ನು ಮಾಡಿ ಕಳೆಯನ್ನು ಕೀಳುವುದಾಗಿರಬಹುದು ಮುಂತಾದ ಕೆಲಸಗಳನ್ನು ಮಾಡುವುದಾಗಿ ಮಾಡುವುದರಿಂದ ಹಸುಗಳನ್ನು ಮೇಯಿಸಿಕೊಂಡು ಬಂದು ಸಂಜೆ ಆರು ಗಂಟೆಗೆ ಬರುವುದರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಹೊಲಗಳಲ್ಲಿ ಕೆಲಸ ಮಾಡುವುದರಿಂದ ನಮ್ಮ ದೇಹದಲ್ಲಿ ವ್ಯಾಯಾಮ ಆಗಿರಬಹುದು ಒಂದು ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಅಂತಲೇ ಏಳ್ಬೊದು